ನಮಸ್ಕಾರ ಈಗ ಹೊಸ್ದಾಗಿ ಮಾರುಕಟ್ಟೆಯಲ್ಲಿ ಹೊಸ ಫೋನ್ ಬಂದಿದೆ ಎಕ್ಸ್ ವೈ ಝಡ್ ಈ ಫೋನು ಮಾರುಕಟ್ಟೆಯಲ್ಲಿ ಬೇರೆ ಫೋನ್ಗಳಿಗಿಂತ ತುಂಬ ಚೆನ್ನಾಗಿದೆ ಅಂತ ಹೇಳಿ ಅದನ್ನು ಬಿಂಬಿಸ್ತಾಯಿದ್ದಾರೆ ಎಲ್ಲ ಕಡೆ ಅದನ್ನು ಏನು ಜಾಹೀರಾತುಗಳ ಮೂಲಕ ತುಂಬ ಚೆನ್ನಾಗಿದೆ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಅಂತಕ್ಕಂಥ ಇದನ್ನ ಕೊಟ್ಟಿದ್ದಾರೆ ನೋಡುವ ಅಂತೇಳಿ ಇದನ್ನು ನಾನು ಕೊಂಡ್ಕೊಂಡಿದೀನಿ ಇದು ಆ ಬೆಲೆಗೆ ತಕ್ಕಂಗೆ ಈ ಫೋನ್ ಇಲ್ಲ ಇದನ್ನ ನಾನು ಆಕ್ಚುಲೀ ಹತ್ತು ಸಾವಿರ ಕೊಟ್ಬಿಟ್ಟು ತೊಗೊಂಡೆ ಆದರೆ ಇದು ಇದುಕ್ಕಿಂತನೂ ಒಳ್ಳೆಯ ಫೋನು ಮ ಇದರಲ್ಲಿ ಮಾರುಕಟ್ಟೆಯಲ್ಲಿ ಸಿಗ್ತವೆ ನಾವು ಹೊಸ ಫೋನು ಅವರು ಕೊಟ್ಟಿರತಕ್ಕಂಥ ಒಂದು ಜಾಹೀರಾತನ್ನು ನೋಡಿ ನೋಡುವ ಅಂತೇಳಿ ತೊಗೊಂಡಿದ್ದು ಇದರಲ್ಲಿ ಸ್ಕ್ರೀನೂ ಪರವಾಗಿಲ್ಲ ಅದೇ ನೋಡಲಿಕ್ಕೆ ಎಲ್ಲ ಚೆನ್ನಾಗಿದೆ ಆದರೆ ನಾ ಆನ್ ಮಾಡಿದಾಗ ಫಸ್ಟಿಗೆ ಅದು ಸ್ಕ್ರೀನ್ನಲ್ಲಿ ಒಂದೇ ಸಲಕ್ಕೆ ಫಸ್ಟ್ ಎಲ್ಲ ಬ್ಲರ್ ಬಂತು ಅಂದರೆ ಫ್ ಅಷ್ಟು ಕ್ಲಾರಿಟಿ ಇಲ್ಲ ಎಲ್ಲನೂ ಕ್ಲೀನಾಗಿ ಕಾಣೋದಿಲ್ಲ ಅವ್ರು ಅದರಲ್ಲಿ ಪೇಪರಲ್ಲಿ ಅಥವಾ ಅವ್ರು ಕೊಟ್ಟಿರೋ ಜಾಹಿರಾತಲ್ಲಿ ತೋರಿಸೋದೇ ಬೇರೆ ಬಟ್ಟು ಇಲ್ಲಿ ಪ್ರೊಡಕ್ಟ್ ಇರೋದೇ ಬೇರೆ ಇದು ಹಾಗೆನೇ ಇವತ್ತು ಒಂದು ಕ್ ಬೆಳಿಗ್ಗೆ ಬಂತು ನಾನು ಹಾಗೆ ಇದು ಚಾರ್ಜ್ ಮಾಡಿ ಇಟ್ಟಿದ್ದೆ ಚಾರ್ಜ್ ಇಟ್ಟು ಆಮೇಲೆ ಮಧ್ಯಾಹ್ನ ಆನ್ ಮಾಡಿ ಇದನ್ನ ಸ್ಟಾರ್ಟ್ ಮಾಡಿ ನೋಡಿದ್ವೋ ನೋಡುವಾಗ ಸ್ವಲ್ಪ ಅಷ್ಟೇ ಒಂದು ಗಂಟೆಯಿಂದ ಎಂದು ಎರಡು ಗಂಟೆ ಅಷ್ಟೇ ಬಂದಿದ್ದು ಬ್ಯಾಟ್ರಿ ಅಲ್ರೆಡೆ ಅದ್ರಿಂದ ಐವತ್ತು ಪರ್ಸ್ ಐವತ್ತಕ್ಕಿಂತನೂ ಕಡಿಮೆ ಆಗಿ ಹೋಬಿಟ್ಟಿದೆ ಬ್ಯಾಟ್ರಿ ಚಾರ್ಜಸ್ಸು ಇದುನೂ ಇಲ್ಲ ಈವನ್ನು ನ ಕ್ಯಾಮ್ರಾ ಕ್ವಾಲಿಟಿ ಕೂಡ ಅಷ್ಟಕ್ಕಷ್ಟೇ ಚೆನ್ನಾಗಿಲ್ಲ ಅದು ಕಾಮ್ರಾ ಕ್ವಾಲಿಟಿ ಇವ್ರು ಕೊಡೋದು ಏಟ್ ಜಿ ಬಿ ಹಾಗೇ ಫ್ರಂಟ್ ಕ್ಯಾಮ್ರಾ ಫೈ ಜಿ ಬಿ ಅಂತ ಹೇಳ್ತಾರೆ ಆಹ್ ಅದು ಕ ಅದೇ ಬೇರೆ ಪ್ರೋ ಮೊಬೈಲ್ನಲ್ಲಿ ಅದೇ ಅದೇ ಇದರದ್ದು ಜಿ ಬಿದು ಕ್ಯಾಮ್ರಾ ಎಷ್ಟು ಚ್ ಒಳ್ಳೆಯ ಕ್ಲಿಯರ್ ಕೊಲಿಟಿ ಇರುತ್ತೆ ಎಷ್ಟು ಸ್ವಷ್ಟವಾಗಿರುತ್ತೆ ಇದರಲ್ಲಿ ನೋಡಿದರೆ ಏನು ಅಷ್ಟು ಇದಿಲ್ಲ ಏನು ಸ್ಪಷ್ಟತೆ ಇಲ್ಲ ಕ್ಯಾಮ್ರಾದಲ್ಲಿ ಹಾಗೇನು ಇದರ್ದು ಮ ಇದು ಫೈ ಜಿ ಕನೆಕ್ಟೆಡ್ ಅಂತ ಕೊಟ್ಟಿದ್ದರು ನಾನು ಬೆಳಗ್ಗಿಂದ ಟ್ರೈ ಮಾಡ್ತಾ ಇದೀನಿ ಪ್ರಯತ್ನ ಮಾಡ್ತಾ ಇದ್ದೀನಿ ಈ ಫೈ ಜಿ ಸಿಗ್ನಲೇ ಸಿಕ್ತಾ ಇಲ್ಲ ಇದಕ್ಕೆ ಅದು ಇನ್ನೂ ಕಾಲು ತೋರಿಸೋ ಸಿಗ್ನಲ್ ತೋರಿಸುತ್ತೆ ಬಟ್ಟು ಸ್ಪೀಡು ಬರ್ತಾ ಇಲ್ಲ ಅದು ಮೆ ಮೇಬಿ ಇದರಲ್ಲಿ ಮೆಮೊರೀದು ರಾಮ್ ಕೂಡ ಕಡಿಮೆ ಇದೆ ಅವ್ರು ತೋರಿಸೋ ಅವ್ರು ಹೇಳಿದ್ದಷ್ಟ್ ಇಲ್ಲ ಇದರಲ್ಲಿ ರಾಮ್ ಜಾಸ್ತಿ ಇತ್ತು ಅಂದರೆ ಸ್ಪೀಡಾಗಿ ವೇಗವಾಗಿ ಅದನ್ನ ಡೌನ್ಲೋಡ್ ಆಗಬೇಕು ಇದ್ರಲ್ಲಿ ಆಗ್ತನೇ ಇಲ್ಲ ಸಿಗ್ನಲ್ ತೋರಿಸುತ್ತೆ ಆದರೆ ಅದು ಕ್ಯಾಚ್ ಮ ಇದ್ನ ತೊಗೊಳ್ತಾ ಇಲ್ಲ ಅದನ್ನು ಫೈ ಜಿ ತೊಗೊಳ್ತಾ ಇಲ್ಲ ತುಂಬ ವರ್ಸ್ಟ್ ಆಗಿದೆ ಹ್ಯಾಂಡ್ ಸೆಟ್ಟು ತುಂಬ ಕೆಟ್ಟದಾಗಿದೆ ಇದನ್ನು ಯಾರೂ ತಗೋಳೋಕೆ ಹೋಗಬೇಡಿ ನಂಬಬೇಡಿ ಅವ್ರದ್ದು ಇದನ್ನ ಅಡ್ವರ್ಟೈಸ್ ಜಾಹಿರಾತುಗಳನ್ನು ನೋಡಿ ಇದಕ್ಕೆ ಮೋಸ ಹೋಗೋದು ಬೇಡ ಅದಕ್ಕೋಸ್ಕರ ಹೇಳ್ತಾ ಇರೋದು ಹಾಗೆನೇ ಇದು ಹೇಳ್ತಾರೆ ಮಾರ್ಕೆಟ್ಟಲ್ಲಿ ಈಗ ಈಸಿ ಅಲೇಲೆಬಿಟಿ ಕು ಸಿಗುತ್ತೆ ಅಂತೇಳಿ ಕೊಡ್ತಾ ಇದ್ದಾರೆ ಎಲ್ಲ ಕಡೆ ಇದನ್ನ ಆದಷ್ಟು ಇದನ್ನ ನಾವು ಏನು ಅಂತಾರೆ ದೂರ ಮಾಡದು ಒಳ್ಳೆಯದು ಈ ರೀತಿಯಲ್ಲಿ ಗ್ರಾಹಕರಿಗೆ ಮೋಸ ಮಾಡ್ತಾ ಇದಾರೆ ಅವರು ಸುಮ್ಮನೆ ಜಾಹಿರಾತುಗಳನ್ನು ಕೊಟ್ಟು ಇದನ್ನೆಲ್ಲ ನಾವು ಬ್ಯಾನ್ ಮಾ ಅಥವಾ ಅದನ್ನು ತಿರಸ್ಕರಿಸಿ ಅದನ್ನು ನಿಲ್ಲಿಸೋದು ಒಳ್ಳೆಯದು ಅಂತ ಹೇಳ್ತೀನಿ